ಯಾಂಡ್ ಬ್ಯಾಗು ಯಾಂಡ್ ಬ್ಯಾಗು ಅಂದರೆ ಬಹಳ ಉಪಯುಕ್ತವಾಗಿರೋದು ಅದು ಇವಾಗ ಯಾರಾದ್ರೂ ಎಲ್ಲ ಮದುವೆಗಳ್ಗೆ ಗಳಿಗೆ ಎಲ್ಲ ಫಂಕ್ಷನ್ಗಳಿಗೆ ವೋಬೇಕಾದ್ರುನು ಅವ್ರವ್ರು ಯಾವ ಯಾವ ಡ್ರೆಸ್ ತಗೊಂಡಿರ್ತಾರೆ ಆ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗಿ ಯಾಂಡ್ ಬ್ಯಾಗ್ ತಗೊತಾರೆ ಕಲರ್ ಕಲರು ಯಾವ ಕಲರ್ಗೆ ಯಾವ ಕಲರ್ ಬೇಕು ಅಂತ ಆ ಕಲರ್ ಕಲರ್ಗಳಲ್ಲೇ ತಗೊಂಡು ಹೋಗ್ತಾರೆ ತಗ ತಗೊಂಡು ಅವ್ರು ಆಕೊಂ ಧರ್ಸ್ಕೊತಾರೆ ವಯಸ್ಸಾದವರಿಂದ ಹಿಡ್ದು ಮುದುಕರು ಕಾಲೇಜ್ ಹುಡುಗೀರು ಇವರೆಲ್ಲ ಇವಾಗ ಕಾಲೇಜ್ ಹುಡ್ಗೀರಿಗೆ ಮಾತ್ರ ಅದು ಹೊಸ ಒಂದು ಟ್ರೆಂಡೆ ಆಗಿಬಿಟ್ಟಿದೆ ಯಾಕಂದರೆ ಒಂದೊಂದು ಒಂದೊಂದು ಡ್ರೆಸ್ಗೂ ಒಂದೊಂದು ಥರ ಅವ್ರು ಎಷ್ಟು ಡ್ರೆಸ್ ಇಟ್ಕೊಂಡಿರ್ತಾರೆ ಅಷ್ಟೊಂದು ಆ್ಯಂಡ್ ಬ್ಯಾಗ್ಗಳು ಇಟ್ಕೊಂಡಿರ್ತಾರೆ ಅದೇ ಕೆಲಸವಾಗಿ ಏನೂ ಮಾಡೋಕ್ಕಾಗಲ್ಲ ಇವಾಗ ಅದರಿಂದ ಸಣ್ಣಪುಟ್ಟ ಮೊಬೈಲ್ ಇಟ್ಕೊಬೋದು ಇಲ್ಲ ಹಣ ಇಟ್ಕೊಬೋದು ಟಿಫಿನ್ ಲಂಚ್ ಬಾಕ್ಸ್ ಇಟ್ಕೊಬೋದು ಬೇರೆ ಬೇರೆ ಏನೇನು ಬೇಕೋ ಎಲ್ಲ ಇಟ್ಕೊಬೋದು ಅದರಲ್ಲಿ ಕೆಲವರು ಒಡವೆ ವಸ್ತ್ರ ಎಲ್ಲ ಇಟ್ಕೊತಾರೆ ಚೂಡಿದಾರ್ಸು ಅದು ಇದು ಎಲ್ಲ ಇಟ್ಕೊತಾರೆ ಕೆಲವ್ರು ಇನ್ನು ಕೆಲವ್ರು ತಿಂಡಿಗಳೂ ಹಾಳೂ ಮೂಳೂ ಇಟ್ಕೊತಾರೆ ಕೆಲವ್ರು ಕೆಲ ಕೆಲ ಡಾಕಿಮೆಂಟ್ಸಿನ್ನೂ ಇಟ್ಕೊಂಡು ಹೋಗ್ತಾರೆ ಕೈಯಲ್ಲಿ ಇಟ್ಕೊಂಡು ಹೋಗೋದ್ ಬೇಡ ಅಂತ ಅದರಲ್ಲಿ ಇಟ್ಕೊಂಡು ಹೋಗ್ತಾರೆ ದೊಡ್ಡ ದೊಡ್ಡ ಬ್ಯಾಗ್ಗಳಲ್ಲಿ ದೊಡ್ಡ ದೊಡ್ದು ಥರ ಇಟ್ಕೊಂಡು ಹೋಗ್ತಾರೆ ಚಿಕ್ಕ ಚಿಕ್ಕ ಬ್ಯಾಗ್ಗಳಲ್ಲಿ ಸಣ್ಣಪುಟ್ಟದ್ದು ಅಂಥದ್ದು ಇಂಥದ್ದೂ ಎಲ್ಲ ಇಟ್ಕೊತಾರೆ ಏನೇ ಆದ್ರೂ ಹ್ಯಾಂಡ್ ಬ್ಯಾಗಿಂದ ಬಾಳಿಯೂ ಭಾಳ ಉಪಯೋಗ ಐತೆ ಈಗಿನ ಕಾಲದಲ್ಲಿ ಆವಾಗ್ಲೂ ಕೆಲವರು ಆ್ಯಂಡ್ ಬ್ಯಾಗ್ ಅಂತೂ ಮುಟ್ಟೋದೇ ಇಲ್ಲ ಕೆಲವ್ರು ಮಾತ್ರ ಆ್ಯಂಡ್ ಬ್ಯಾಗ್ ಇಲ್ದಿರ ಹೊರ್ಗಡೆ ಹೋಗಲ್ಲ ಮನೆ ಬಿಟ್ಟು ಹೊರ್ಗಡೆಗೇ ಹೋಗಲ್ಲ ಆದರೆ ಯಾಂಡ್ ಬ್ಯಾಗು ಯಾಂಡ್ ಬ್ಯಾಗಲ್ಲಿ ಅವ್ರು ಅವರು ಡಿಸೈನ್ಗಳು ಏನೇನು ಇರ್ತವೆ ಆ ಥರ ಡಿಸೈನ್ ಡಿಸೈನ್ಸ್ ಎಲ್ಲ ಇಟ್ಕೊಂಡಿರ್ತಾರೆ ಯಾವ ಥರ ಡಿಸೈನ್ಗಳು ಅವ್ರ ಡ್ರೆಸ್ಸಿಗೆ ಮ್ಯಾಚಿಂಗ್ ಡಿಸೈನ್ಸು ಎಲ್ಲ ಇಟ್ಕೊತಾರೆ ಕೆಲವು ಟೈಮಲ್ಲಿ ನಾವೂ ಯಾಂಡ್ ಬ್ಯಾಗೂ ಈ ಇದ್ರಲ್ಲಿ ಹೋದಾಗ ಅದುನುಕ್ಕೆ ಪಿ ಪಿಕ್ಪಾಕೆಟ್ ಮಾಡಿ ಬಿಡ್ತಾರೆ ಅವಾಗ ಹುಷಾರಾಗಿರಬೇಕು ಹುಷಾರಾಗಿರ್ಬೇಕು ಅಷ್ಟೇ ಹೆಣ್ಣ್